ಹಾಂ ಹಲೋ ಹಾಂ ನಮಸ್ತೆ ಯಾರು ಹಾಂ ಹಾಂ ಹೌದು ನೀವು ಯಾರು

ಹಾಂ ನಮ್ಮ ಶಾಲೇಲಿ ಈಗ ಸಣ್ಣಮಕ್ಳಿಗೆ ಅಂತಂದ್ರೆ ಬೆಳಗ್ಗೆಯಿಂದ ಸಂಜೆವರ್ಗು ಮಧ್ಯಾಹ್ನದ್ವರ್ಗು ಶಾಲೆ ತರಗತಿ ನಡಿತವೆ ಮತ್ತೆ ಒಂದರಿಂದ ಏಳನೇ ಕ್ಲಾಸ್ವರೆಗು ಆದ್ರೆ ಬೆಳಗ್ಗೆಯಿಂದ ಸಂಜೆವರೆಗು ಇರುತ್ತೆ ಮತ್ತೆ ನಾವು ಬಟ್ಟೆಗಳು ಬುಕ್ಕುಗಳು ಎಲ್ಲ ಕೊಡ್ತೀವಿ ಪುಸ್ತಕ ಎಲ್ಲ ಮತ್ತು ನಮ್ಮ ಕಡೆ ವಾಹನದ ವ್ಯವಸ್ಥೆ ಇರುತ್ತೆ ಮಕ್ಳನ್ನ ಕರ್ಕೊಂಡೋಗಿ ಕರ್ಕೊಂಬರೋದು ಮತ್ತೆ ನಿಮಗೆ ವಾಹನದ್ದು ಬೇಕು ಅಂದರೆ ಅದು ಸೇರಿಸಿದ್ರೆ ಐವತ್ತು ಸಾವಿರ ಆಗುತ್ತೆ ಎರಡನೇ ಕ್ಲಾಸವ್ರಿಗೆ ಎಲ್ ಕೆ ಜಿಯವ್ರ್ಗೆ ಆದರೆ ಮೂವತ್ತು ಸಾವಿರ ಆಗುತ್ತೆ ವಾಹನ ಬೇಕು ಅಂದರೆ ಇಲ್ಲ ಅಂದ್ರೆ ಕಡಿಮೆ ಆಗುತ್ತೆ

ಇಲ್ಲ ಅದಕ್ಕೆ ಸಪ್ ಇಲ್ಲ ಇಲ್ಲ ಬೇರೆ ಬೇರೆ ಕಟ್ಟಬೇಕಾಗುತ್ತೆ ಸ್ವಲ್ಪ ಒಂದು ಐದು ಸಾವಿರದಿಂದ ಹತ್ತು ಸಾವಿರದ ಒಳಗೆ ಖರ್ಚಾಗುತ್ತೆ ಎರಡೂ ಥರ ಅವಕಾಶ ಇದೆ ನಿಮ್ಗೆ ಒಂದೇ ಸರ್ತಿ ಬೇಕಿದ್ದರೆ ಕಟ್ಬೋದು ಇಲ್ಲ ತಿಂಗ್ಳು ಇಷ್ಟು ಅಂತ ಇರುತ್ತೆ ಅಷ್ಟಾದರು ಕಟ್ಬೋದು

ಎಲ್ಲ ಶಿಕ್ಷಕರು ಎಲ್ಲ ಒಳ್ಳೆಯ ಚೆನ್ನಾಗಿ ಪಾಠ ಮಾಡೋವ್ರು ಇದ್ದಾರೆ ಒಳ್ಳೆಯ ಒಳ್ಳೆಯ ಪಾಠಗಳನ್ನ ಮಾಡಿ ಅಂದರೆ ಮಕ್ಳಗೆ ಹೆಂಗೇ ಅರ್ಥ ಮಾಡಿಸ್ಬೇಕು ಅಂತ ಎಲ್ಲ ಗೊತ್ತಿದೆ ಚೆನ್ನಾಗಿ ಅರ್ಥ ಮಾಡ್ಸುವಂಥ ಶಿಕ್ಷಕರಿದ್ದಾರೆ ನಿಮ್ಗೆ ಇನ್ನು ಮಕ್ಳಿಗೋಸ್ಕರ ಏನಾದ್ರು ಇನ್ನು ಎಕ್ಸ್ಟ್ರಾ ಬೇಕು ಅಂದರೆ ನಾವು ಟ್ಯೂಷನ್ ಅಂಥ ಸಂಜೆ ಟೈಮ್ ಮಾಡ್ತೀವಿ ನೀವು ಬೇಕಿದ್ರೆ ಅಲ್ಲಿ ಕಾ ಸಂಜೆವರೆಗು ಬಿಡ್ಬೋದು ಆಮೇಲೆ ವಾಹನ ಬೇಕು ಅಂದ್ರೆ ಸಂಜೆ ಟೈಮಿಗೆ ಬಂದು ಟ್ಯೂಷನ್ ಎಲ್ಲ ಮುಗುಸ್ಕೊಂಡ ಮೇಲೆ ಕರ್ಕೊಂಬಂದು ಬಿಡ್ತಾರೆ ನಿಮ್ಮ ಮನೆಗೆ ಹಾಂ ಬರುತ್ತೆ ಹಾಂ ಸರಿ ಆಯಿತು ಧನ್ಯವಾದ